ನಾನು ಶಾಲೆಯಲ್ಲಿ ಹೋಗ್ತಾ ಇದ್ದೆಯಲ್ಲಾ ಅವಾಗ ಒಂದ್ಸತಿ ಟ್ರಿಪ್ಗೆ ಹೋಗ್ದೆ ಫ್ಲಿಮ್ ಸಿಟಿಗೆ ಅಲ್ಲಿ ನಾನು ಸ್ವಿ ಈಜಕ್ಕೆ ಹೋಗಿದ್ದೆ ಅಲ್ಲಿ ಜಾಸ್ತಿ ತುಂಬ ಜಾಸ್ತಿ ಈಜೋದು ಪೂಲ್ಸ್ ಜಾಸ್ತಿ ಇತ್ತು ಅದನ್ನ ನನಗೆ ನೀರಿಗೆ ತುಂಬ ಸ್ವಲ್ಪ ಭಯ ಐತೆ ಅದು ಟೈಮ್ನಲ್ಲಿ ಕೋಲ್ಡು ಜಾಸ್ತಿನೂ ಐತೆ ಅದು ನನ್ನ ಫ್ರೆಂಡ್ಸೆಲ್ಲಾರ್ಗೆ ನನಗೆ ಹೇಳಿದೆ ಏ ನೀನು ಬಾಮ್ಮ ಈಜಕ್ಕೆ ಹೋಗ್ತಿ ನಾನು ಹೇಳಿದೆ ಇಲ್ಲ ಇಲ್ಲ ನಾನು ಈಜಿಗೆ ಹೋಗಲ್ಲ ನಾನು ಸೈಡ್ನಲ್ಲಿ ಕೂತ್ಕೊಂಡು ಕಾ ನೀರಿನಲ್ಲಿ ಕಾಲಾಕಿ ಕೂರ್ತಿ ಕೂ ನಾನು ಈಜಕ್ಕೆ ಹೋಗಲ್ಲಮ್ಮ ಅವ್ನು ಏ ಬಾಮ್ಮ ಏನಕ್ಕೆ ಭಯ ನೀನಿಷ್ಟೂ ಭಯವಿಲ್ಲ ಅದರಲ್ಲಿ ಈಜಕ್ಕೆ ಭಯ ಮಾಡ್ತ್ಯೇನೆ ಅಯ್ಯಯ್ಯೋ ಅಂತ ಹೇಳಿದೆ ಅವ್ನು ತುಂಬ ಜಾಸ್ತಿ ಅವನು ನನಗೆ ಕರಿದೆ ನಾನು ಇಲ್ಲಾಂತ ಇಲ್ಲ ನಾನು ಹೋಗಲ್ಲ ಅಂತ ಹೋಗಲ್ಲ ಅವ್ನೆಲ್ಲ ಏ ಬಾಮ್ಮ ಬಾಮ್ಮ ಅಂತ ನಾನು ಅಯ್ಯೋ ಎಷ್ಟು ಫೋರ್ಸ್ ಮಾಡ್ತಾ ಇದ್ದಾನೆ ಅಂತ ನಾನು ಓಗ್ದೆ ಹೋಗಿ ನನಗೆ ಅದು ಸ್ವಿಮಿಂಗ್ ಬ್ಯಾಗ ಅದು ಒಂದು ರಿಂಗ ತರದ್ದು ಇದೆ ಅಲ್ಲಾ ಅದು ಕೊಟ್ಟಿದೆ ಒಂದು ಗಾಗಲ್ಸೂನೂ ಕೊಟ್ಟಿದೆ ನಾನು ನೀರು ನೀರು ಒಳಗಡೆ ಹೋಗಕ್ಕೆ ನನ್ಗೇನು ಭಯ ಅಂತೇ ಅದು ನೀರು ಕಿವಿಯಲ್ಲಿ ಹೋಗ್ತದೆ ಅದಿಕ್ಕೆ ನನಗೆ ಬಾ ಭಯ ಅದಕ್ಕೆ ನಾನು ಈಜಕ್ಕೆ ಹೋಗಲ್ಲ ಅವ್ನು ಹೇಳಿದ ಏನೂ ಆಗಲ್ಲಮ್ಮ ನಾನು ಕ್ಲ್ಯಾಸನ್ನೂ ಕೊಡ್ತೀನಿ ಅಂದ ಅವ್ನು ಕೊಟ್ಟಿದೆ ಅಯ್ಯೋ ಅದಕ್ಕೆ ನಾನು ನೀರಿನಲ್ಲಿ ಅದರ ಹತ್ರನೂ ಹೋಗಕ್ಕೆ ನನ್ಗೆ ಭಯ ಆಗ್ತಿದೆ ಇಲ್ಲ ಇಲ್ಲ ನಾನು ಹೋಗಲ್ಲಾಂದ್ರೆ ನಾನು ವಾಪಸ್ ಬಂದ್ಬಿಡ್ತೀನಿ ಅಂದೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಧೈರ್ಯ ಮಾಡಿಯೇ ನಾನು ಒಗ್ದೆ ಅಲ್ಲಿ ನೀರಿನಲ್ಲಿ ನಾನು ನಿಂತ್ಕೊಂಡಿದ್ದೆ ಅದು ತುಂಬ ಎಷ್ಟು ಕೋಲ್ಡಿದೆ ಅಮ್ಮಾ ನನಗೆ ನಾನು ಎಲ್ಲ ಶಿವರಿಂಗಾಗ್ತಾಯಿದೆ ನನಗೆ ನಾನೇನು ಮಾಡ್ಬೇಕುಂತಾನೇ ನಾನು ಹೋಗ್ತೀನಮ್ಮಾ ಅಂತೆ ಏ ಇಲ್ಲ ಏನಾಗಲ್ಲಮ್ಮ ಏನಾಗಲ್ಲ ಐದು ನಿಮ್ಷದಲ್ಲಿ ನಾನು ಸ್ಟ್ರಕ್ಕಾಗಿ ನಾನು ಹಿಂಗೇನೇ ನಿಂತ್ಕೊಂಡಿದ್ದೆ ನಾನೇನು ಮೂವ್ ಮಾಡ್ತಾನೇ ಇಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ನನ್ನ ಫ್ರೆಂಡ್ಸು ಸ್ವಲ್ಪ ನನ್ನ ನನ್ನ ಮೇಲೆ ನೀರು ಹಾಕ್ತಾ ಇದೆ ಆಮೇಲೆ ನಾನು ನನ್ನ ಕಾಲ್ನಲ್ಲಿಯೇ ಸ್ವಲ್ಪ ಸ್ವಲ್ಪ ಈಜ್ತಾ ಇದೆ ಆಮೇಲೆ ಅವ್ನಿದೆ ಇದು ಏ ರಿಂಗ್ ತೆಗಿ ಆಮೇಲೆ ನೀನು ಈಜಮ್ಮ ನಿನ್ನ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ನಾನು ಇಲ್ಲ ನಾನು ಅದು ಇದು ತೆಕ್ಕೊಡಲ್ಲ ಅದು ನಾನೇ ಆಗಲ್ಲಮ್ಮ ನಾನು ತೊಗೊಳಲ್ಲ ಅದು ಆದಮೇಲೆ ನನ್ನ ಒನ್ ಟೀಚರ್ ಇದೆ ಅವನು ನನಗೆ ತುಂಬ ಎನ್ಕರೇಜ್ ಮಾಡಿದೆ ಅವ್ನು ಹೇಳಿದೆ ಇಲ್ಲಮ್ಮ ನೀನು ಮಾಡ್ತೀರ ನೀನು ಒಂದ್ಸತಿ ನೀನು ಬ್ರೇವ್ ಗರ್ಲ್ ಅಲ್ಲಾ ನೀನು ಮಾಡಿ ಅಂತ ಹೇಳಿದೆ ನಾನು ಆಮೇಲೆ ಅವನ ಮಾತು ನನಗೆ ಏನಕ್ಕೆ ನನಗೆ ಅವನ ಮಾತು ಬಿಟ್ಟುನೆ ಆಗಿಲ್ಲ ಅದಕ್ಕೆ ನಾನು ಅದು ರಿಂಗ್ ತೊಗೊಂಡು ಆಮೇಲೆ ಟೀಚರ್ ನನ್ನದು ಕೈ ಕೈ ಇಟ್ಟಿದ್ದು ನಾನು ಸ್ವಲ್ಪ ಸ್ವಲ್ಪ ನನ್ನ ಕಾಲಿಂದ ಈಜಕ್ಕೆ ಮಾಡಿದೆ ಆಮೇಲೆ ಒನ್ ಅರ್ ಅರ್ಧ ಗಂಟೆ ನಾನು ಈಜ್ತಾ ಇದ್ದೆ ನಾನು ಆಮೇಲೆ ನನ್ನ ಬನ್ನಿ ನನ್ನ ಟೀಚರಿಗೆ ನನ್ನ ಟೀಚರ್ ನನಗೆ ಹೇಳ್ತಾ ಇದೆ ನಾನು ಹೇಳಿದೆ ಅಲ್ಲಾ ನೀನು ಈಜ್ತೀಯ ಅಂದರೆ ಈಜಿದೆ ನೀನು ನೋಡಿ ನೀನು ಅರ್ಧ ಗಂಟೆ ಈಜ್ತಾ ಇದ್ದೆ ನಾನೇ ಶಾಕ್ಡ್ ಅಯ್ಯೋ ನಾನು ಈಜಿದೆ ಅರ್ಧ ಗಂಟೆ ಓಹ್ ನಾನು ಆಮೇಲೆ ನಾನು ಅದು ನನಗೆ ಇದು ಎಲ್ಲ ಟ್ರಿಪ್ ನಾನ್ ಒನ್ ಮರ್ತೋಗಿದಂತೆ ಇದು ಮರ್ತೋಗಲ್ಲ ಏನಕ್ಕೆ ಅಂದರೆ ನಾನು ಒಂದು ಅದು ನಾನು ಫಸ್ಟು ಟೈಮು ನಾನು ಈಜಿದ ಸ್ವಿಮಿಂಗ್ ಮಾಡಿದೆ ಅದು ನಾನು ಮರ್ತೋಗಲ್ಲ ಅದು ನನ್ನದು ಎಕ್ ಒನ್ನು ಎಕ್ಸ್ಪರಿಮೆಂಟ್ ಅಂತ ನಾನು ಮಾಡಿದೆ ಅದು ಸಸ್ ಸಕ್ಸಸ್ಫುಲ್ನೂ ಆಗಿದೆ ಅಷ್ಟೇ